ಜಿಲ್ಲೆಗಳ ಹೆಸರುಗಳು ಸಾಮಾನ್ಯವಾಗಿ ಐತಿಹಾಸಿಕ ಅಥವಾ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುತ್ತದೆ ತುಮಕೂರು ತುಮಕೂರು ಎಂಬ ಹೆಸರು ತುಂಬೆ ಊರು ದಿಂದ ಬಂದಿದೆ ಎಂದು ನಂಬಲಾಗಿದೆ ಇದರರ್ಥ ಕನ್ನಡದಲ್ಲಿ ಹೂವುಗಳ ಸ್ಥಳ ಈ ಪ್ರದೇಶದ ನೈಸರ್ಗಿಕ ಸೌಂದರ್ಯ ಮತ್ತು ಸಸ್ಯವರ್ಗವನ್ನು ಪ್ರತಿಬಿಂಬಿಸುತ್ತದೆ ಮೈಸೂರು ಮೈಸೂರಿನ ಹೆಸರು ಮಹಿಷೂರು ದಿಂದ ಬಂದಿದೆ ಇದರರ್ಥ ಎಮ್ಮೆ ನಗರ ಎಂದರೆ ಎಮ್ಮೆ ತಲೆಯ ರಾಕ್ಷಸ ಮಹಿಷಾಸುರನನ್ನು ದೇವಿ ಚಾಮುಂಡೇಶ್ವರಿ ದೇವಿಯು ಸೋಲಿಸಿದ ಅದರ ದೇವಾಲಯವು ನಗರದಲ್ಲಿದೆ ಬೆಂಗಳೂರು ಅದರ ಹೆಸರನ್ನು ಬೆಂದಕಾಳು ಊರುದಿಂದ ಪಡೆಯಲಾಗಿದೆ ಎಂದು ನಂಬಲಾಗಿದೆ ಅಂದರೆ ಬೇಯಿಸಿದ ಬೀನ್ಸ್ ಪಟ್ಟಣದ ದಂತಕತೆಯ ಪ್ರಕಾರ ಈ ಪ್ರದೇಶದಲ್ಲಿ ಕಳೆದು ಹೋದ ಮತ್ತು ಹಸಿದ ಹೊಯ್ಸಳ ರಾಜನಿಗೆ ಬೇಯಿಸಿದ ಕಾಳುಗಳ ವಿನಮ್ರ ಭೋಜನವನ್ನು ನೀಡಲಾಯಿತು ಹಾಸನ ಹಾಸನ ಜಿಲ್ಲೆಗೆ ಹಾಸನ ಪಟ್ಟಣದ ಹೆಸರನ್ನು ಇಡಲಾಗಿದೆ ಇದಕ್ಕೆ ಪ್ರತಿಯಾಗಿ ಪಟ್ಟಣದ ದೇವಾಲಯದ ಪ್ರಧಾನ ದೇವತೆಯಾದ ಹಾಸನಾಂಬಾ ದೇವಿಯ ಹೆಸರನ್ನು ಇಡಲಾಗಿದೆ ಎಂದು ನಂಬಲಾಗಿದೆ ಹಾಸನಾಂಬಾ ಎಂಬ ಹೆಸರು ಹಸು ಎಂದರೆ ಸುಂದರ ಮತ್ತು ಅಂಬೆ ಎಂದರೆ ತಾಯಿ ಎಂಬ ಪದಗಳ ಸಂಯೋಜನೆ ಆಗಿದೆ ದೇವಾಲಯವು ಈ ಪ್ರದೇಶದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ತಾಣವಾಗಿದೆ ಮಡಿಕೇರಿ ಕೊಡಗು ಜಿಲ್ಲೆ ಮರ್ಕರ ಎಂದು ಕರೆಯಲ್ಪಡುವ ಮಡಿಕೇರಿ ಕೊಡಗಿನ ಜಿಲ್ಲಾ ಕೇಂದ್ರವಾಗಿದೆ ಮಡಿಕೇರಿ ಎಂಬ ಹೆಸರು ಮುದ್ದುರಾಜಕೇರಿ ಎಂಬ ಪದದಿಂದ ಬಂದಿದೆ ಎಂದು ನಂಬಲಾಗಿದೆ ಇದರರ್ಥ ಮುದ್ದುರಾಜನ ಪಟ್ಟಣ ಮುದ್ದುರಾಜನು ಕೊಡಗಿನ ಪ್ರಮುಖ ಹಾಲೇರಿ ರಾಜನಾಗಿದ್ದನು ಹಾಲೇರಿ ರಾಜನಾಗಿದ್ದನು ಮತ್ತು ಅವನ ಆಳ್ವಿಕೆಯಲ್ಲಿ ಮಡಿಕೇರಿಯು ಅವನ ರಾಜಧಾನಿಯಾಗಿ ಸೇವೆ ಸಲ್ಲಿಸಿತು ಈ ಜಿಲ್ಲೆಯ ಹೆಸರುಗಳು ಕರ್ನಾಟಕದ ಇತರ ಹಲವು ಹೆಸರುಗಳಂತೆ ಸ್ಥಳೀಯ ಸಾಂಸ್ಕೃತಿಕ ಇತಿಹಾಸ ಅತ ಅಥವಾ ಧಾರ್ಮಿಕ ಪ್ರಾಮುಖ್ಯತೆ ಸಂಬಂಧವನ್ನು ಹೊಂದಿದೆ